ನನ್ನ ನೃತ್ಯಕ್ಕೆ ನಾನು ಸಂಗೀತವನ್ನು ಹೇಗೆ ಆರಿಸ್ಕೊಳ್ತೀನಿ ಅಂತಂದರೆ ನನಗೆ ಜಾಸ್ತಿ ಜಾಸ್ತಿ ಬೀಟ್ಸ್ ಇರೋ ಅಂತಹ ಹಾಡುಗಳನ್ನ ನಾನು ಇಷ್ಟ ಪಡ್ತೀನಿ ಜಾಸ್ತಿ ಮೆಲೋಡಿ ಹಾಡುಗಳಿಗೆ ನಾವು ನೃತ್ಯವನ್ನ ಚೆನ್ನಾಗಿ ಮಾಡ್ಬೌದು ಈ ಈ ಆಧಾರದ ಮೇಲೆ ನಾನು ನನ್ನ ನೃತ್ಯಕ್ಕೆ ನಾನು ಸಂಗೀತವನ್ನು ಆಯ್ದುಕೊಳ್ತೀನಿ